ಎರಡು ಲಕ್ಷದ ನಲ್ವತ್ತೆಂಟು ಸಾವಿರದ ಐನೂರ ಇಪ್ಪತ್ತೊಂದು ನಾಲ್ಕು ಲಕ್ಷದ ಇಪತ್ತೆರಡು ಸಾವಿರದ ಐನೂರ ಮೂವತ್ತೆರಡು ಎಂಟು ಲಕ್ಷದ ಅರುವತ್ತೆರಡು ಸಾವಿರದ ಎಂಟುನೂರ ನಲ್ವತ್ತೇಳು ಏಳು ಲಕ್ಷದ ನಲ್ವತ್ತೆರಡು ಸಾವಿರದ ಐನೂರ ಐವತ್ನಾಲ್ಕು ಎರಡು ಲಕ್ಷದ ಮೂವತ್ತೇಳು ಸಾವಿರದ ಐನೂರ ಎಪ್ಪತ್ತೆರಡು